ನಮ್ಮ ರಾಜ್ಯದಲ್ಲಿ ಹಲವಾರು ಭಾಷೆಗಳಿವೆ ಹಾಗೂ ಹಲವಾರು ಉಪಭಾಷೆಗಳು ಕೂಡ ಇವೆ ಅದರಲ್ಲಿ ಕನ್ನಡ ಕೂಡ ಒಂದು ಕನ್ನಡವೊಂದು ವಿಭಿನ್ನ ಭಾಷೆ ಎಲ್ಲ ಭಾಷೆ ಹಾಗೂ ಉಪಭಾಷೆಗಳಿಗೆ ಹೋಲಿಸಿದರೆ ಕನ್ನಡ ಭಾಷೆ ಕಲಿಯುವುದು ಬಹಳ ಸುಲಭ ಹಾಗೂ ಕನ್ನಡ ಮಾತಾಡೋ ಜನರು ಬಹಳಷ್ಟು ಮಂದಿ ಇದ್ದಾರೆ ಹಾಗೂ ಬೇರೆ ರಾಜ್ಯ ಮತ್ತು ಬೇರೆ ದೇಶದಿಂದ ಬಂದ ಜನರು ಕನ್ನಡ ಕಲಿತು ಕನ್ನಡ ಮಾತನಾಡುತ್ತಿದ್ದಾರೆ ಉಪಭಾಷೆ ಕೂಡ ಬಹಳಷ್ಟು ಮಂದಿ ತಮ್ಮ ಸಮುದಾಯ ಅಥವಾ ತಮ್ಮ ಮನೆಯಲ್ಲೇ ಮಾತ್ರ ಮಾತಾಡುತ್ತಾರೆ ಆದರೆ ಕನ್ನಡ ಭಾಷೆಯನ್ನು ನಾವು ದಿನಾ ಬಳಸುತ್ತೇವೆ ವ್ಯಾಪಾರ ಮತ್ತು ವಹಿವಾಟುಗಳಲ್ಲಿ ಇನ್ನು ಕನ್ನಡ ಕೂಡ ಬಹಳ ಸಮುದಾಯಗಳ ಮಾತೃಭಾಷೆಯಾಗಿತ್ತು ಹಾಗೂ ರಾಜ್ಯದಲ್ಲಿ ಬೇರೆ ಬೇರೆ ಕಡೆ ಕನ್ನಡವನ್ನು ವಿಭಿನ್ನ ಶೈಲಿಯಲ್ಲಿ ಮಾತನಾಡುತ್ತಾರೆ